ಫಸ್ಟು ಪೆಟ್ರೋಲ್ ರೇಟು ಎಂಬತ್ತು ರೂಪಾಯಿ ಇತ್ತು ಇವಾಗ ನೂರು ರೂಪಾಯಿ ಆಗೈತೆ ಫಸ್ಟ್ ಎಂಬತ್ತು ರೂಪಾಯಿ ಇದ್ದತ್ತಿಗಂತೂ ಆಹಾ ನಾವು ಎಲ್ಲೆಲ್ಲ ಟ್ರಿಪ್ ಹೋಗೀವಂತಂದ್ರೆ ನಾವು ಇಲ್ಲಿಂದ ಏನಿಲ್ಲ ಅಂತಂದರೂ ಒಂದು ಟೂ ಟೈಮ್ಸು ಬೆಂಗಳೂರಿಗೆ ಹಂಗಾ ಇಲ್ಲಿಂದ ಬೈಕ್ ಮೇಲೆ ಹೋಗೀವಿ ಅದು ಜಸ್ಟ್ ಸುಮ್ಮನೆ ನಾರ್ಮಲ್ಲಾಗಿ ಹೋಗೀವಿ ಬಟ್ ನಾವು ಭಾಳ ಲಾಂಗ್ ಡ್ರೈವ್ ಹೋಗಿದ್ದು ಯಾವಾಗ ಅಂತಂದರೆ ಇಲ್ಲಿಂದ ಒಂದು ಎರಡು ಟೈಮು ಮಹಾರಾಷ್ಟ್ರಕ್ಕೆ ಹೋಗಿದ್ವಿ ಒಂದು ಎರಡು ಟೈಮು ದೆಲ್ಲಿಗೆ ತನಕ ಹೋಗಿದ್ವಿ ಬೈಕ್ ತೊಗೊಂಡೇ ಅದಂತೂ ತುಂಬ ಚೆನ್ನಾಗಿತ್ತು ಬಟ್ ಇವಾಗ ನೋಡಿದರೆ ಇದು ಪೆಟ್ರೋಲ್ ರೇಟು ಹಂಡ್ರೆಡ್ ರುಪೀಸ್ ಮಾಡಿ ಬಿಟ್ಟಾರೆ ಹಂಡ್ರೆಡ್ ರುಪೀಸ್ ಮಾಡ್ಯಾರೆ ಮಾಡ್ಯಾರೆ ಹೋಗಕ್ಕೇ ಮನಸ್ಸಿಲ್ಲ ಒಟ್ಟು ಎಲ್ಲಿ ಹೋಬೇಕಂತಂದ್ರು ಮನಸ್ಸಿಲ್ಲ ಏನೂ ಇಲ್ಲ ಸೊ ಇವಾಗ ಏನು ಮಾಡಬೇಕಂತ ಒಂದೂ ಗೊತ್ತಾಗ್ತಿಲ್ಲ ಸೊ ಮೊದ್ಲು ಪೆಟ್ರೋಲ್ ರೇಟ್ ಕಡಿಮೆ ಇದ್ದೊತ್ತಿಗೆ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಂತ ಟ್ರಿಪ್ಪಂತೂ ತುಂಬ ಅಂದರೆ ತುಂಬ ಹೋಗಿದ್ದೀವಿ ನಾನು ನನ್ನ ಗರ್ಲ್ ಫ್ರೆಂಡು ನಮ್ಮ ಫ್ರೆಂಡ್ಸು ಎಲ್ಲರೂ ಹೋಗೀವಿ ಯಾ ಹಂಗೆ ಮತ್ತು ನಮ್ಮ ಫ್ಯಾಮ್ಲಿ ಕಡೆಯಿಂದನೂ ಟ್ರಿಪ್ಪೂ ಭಾಳ ಹೋಗ್ತಿದೀವಿ ಅವಾಗ ಹೋಗ್ಬೇಕಾದ್ರೆ ಅಲ್ಲಿ ಸದ್ಯಕ್ಕೆ ಭಾಳಂದರೆ ಇಷ್ಟು ಅಷ್ಟು ಅಂತೇನಿಲ್ಲ ಎಲ್ಲ ಕಡೆ ಎಲ್ಲಿ ಅನಿಸ್ತೈತೆ ಅಲ್ಲೆಲ್ಲ ಹೋಗ್ತಿದ್ವಿ ಇನ್ ಕೇಸ್ ಇವಾಗ ನೈಟ್ ಆದ ತಕ್ಷಣ ನೈಟ್ ಔಟ್ಸ್ ಅಂತೆಲ್ಲ ಮಾಡ್ತಿದೀವಿ ಫಸ್ಟಿಗೆಲ್ಲ ಇವಾಗ ಅವು ಏನೂ ಮಾಡ್ತಿಲ್ಲ ಪೆಟ್ರೋಲ್ ರೇಟ್ ಏರಿಸಿದಾರೆ ಏರಿಸಿದಾರೆ ನಮ್ಗೆ ಏನು ಮಾಡ್ಬೇಕು ಏನಿಲ್ಲ ಒಂದೂ ತಿಳಿವಲ್ದು ಆ್ಯಕ್ಚುಲಿ ನನ್ನ ಹಾಬಿ ಅಂತಂದರೆ ರೈಡಿಂಗು ರೈಡಿಂಗಲ್ಲಿ ಮೇನ್ ಪೆಟ್ರೋಲೆ ಬೇಕಲ್ವ ಇನ್ ಕೇಸ್ ವಿತೌಟ್ ಪೆಟ್ರೋಲ್ ನಾವು ಏನು ಮಾಡೋಕ್ಕಾಗುತ್ತೆ ಹೇಳ್ರಿ ಪೆಟ್ರೋಲ್ ಇದ್ದರೆ ಎಲ್ಲಿ ಬೇಕು ಅಲ್ಲಿ ಸುತ್ತಾಡ್ಬೋದು ಏನು ಬೇಕಾದ್ದು ಮಾಡ್ಬೋದು ಏಕಂದ್ರೆ ನಮ್ಮಿಷ್ಟ ಇರುತ್ತೆ ನಮ್ಮ ಗಾಡಿ ನಮ್ಮ ರೊಕ್ಕ ನಮ್ಮ ಪೆಟ್ರೋಲು ನಾವು ಎಲ್ಲಾದ್ರೂ ಹೋಗ್ತೀವಿ ಎಲ್ಲಾದ್ರೂ ಬಿಡ್ತೀವ್ ಬಟ್ ಈ ಪೆಟ್ರೋಲ್ದು ರೇಟ್ ಯಾದುಕ್ ಏರಿಸಿದ್ರು ಪೆಟ್ರೋಲ್ ರೇಟ್ ಏರ್ಸ್ಯಾರೆ ಏರ್ಸ್ಯಾರೆ ಎಲ್ಲನೂ ಎಲ್ಲ ಆಲ್ಮೋಸ್ಟ್ ಅಲ್ ಪೆಟ್ರೋಲ್ ರೇಟ್ ಏರ್ಸಿದ ಮೇಲೆ ಮತ್ತೆ ಬಸ್ಸಿನೂ ಎಲ್ಲ ರೊಕ್ಕ ಜಾಸ್ತಿ ತೊಗೊಳ್ಳೋಕ್ ಚಾಲೂ ಮಾಡಿದರು ಮತ್ತು ಟ್ರೇನ್ ಟಿಕೆಟ್ ಅದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಳ್ಳೋಕ್ ಮಾಡಿದರು ಮೊದ್ಲು ಡೀಝೆಲ್ಲು ಎಲ್ಲರ್ಗೂ ಅಫೋರ್ಡಬಲ್ ಇತ್ತು ಇವಾಗ ಡೀಝೆಲ್ ರೇಟ್ ಸದ್ಯಕ್ಕೆ ಮೊದ್ಲು ಫಿಫ್ಟಿ ಸಮ್ತಿಂಗ್ ಫೋರ್ಟಿ ಫೈವ್ ಫಿಫ್ಟಿ ರುಪೀಸಿತ್ತು ಇವಾಗ ನೋಡಿದರೆ ಅದು ಏಯ್ಟಿ ರುಪೀಸ್ ಆಗೈತೆ ತರ್ಟಿ ರುಪೀಸ್ ಏರಿಸಿದಾರೆ ಡಿಝೆಲ್ ಸಲ್ವಾಗಿ ಅಂತು ಕಾರಂತೂ ಯಪ್ಪ ಕಾರ್ ಬಿಡಿರಿ ಫಾರ್ಮರ್ಸಿಗಂತು ಭಾಳ ಅಂದ್ರೆ ಭಾಳ ಕಷ್ಟಾಗಿ ಬಿಟೈತೆ ಇವಾಗ ಅಷ್ಟು ಕಷ್ಟ ಆಗೈತೆ ಏಕಂತಂದ್ರೆ ಎಲ್ಲ ಫಾರ್ಮರ್ಸಿಯೂ ಟ್ರ್ಯಾಕ್ಟ್ರಾಗಲಿ ಎಣ್ಣೆ ಹೊಡಿಯೊ ಮಷಿನ್ನು ಅವೆಲ್ಲ ಡೀಝೆಲ್ ಮೇಲೆ ಇರುತ್ತಲ್ವ ಸೊ ಎಲ್ಲ ಹೆಂಗಂತಂದ್ರೆ ಒಂದು ಟೈಪು ಯಾಕಾದ್ರೂ ಹಿಂಗ್ ಮಾಡಿದರಲಪ್ಪ ಅನ್ನಿಸಕತೈತೆ ಎಲ್ಲರ್ಗೂ ಎಷ್ಟು ತ್ರಾಸು ಅಂತಂದರೆ ಪೆಟ್ರೋಲ್ ರೇಟ್ ಏರ್ಸ್ಯಾರೆ ಏರ್ಸ್ಯಾರೆ ಒಂದು ಎಲ್ಲಿ ಹೋಗಕ್ಕೂ ಮನಸ್ಸಿಲ್ಲ ಪ್ಲಸ್ ಹಾಗೆ ಹೋದ್ರುನು ರೊಕ್ಕ ಹೋಗುತ್ತಲ ಅಂತ ಚಿಂತೆ ಯಾಕಂತಂದ್ರೆ ಮೊದ್ಲು ಕಡಿಮೆ ರೇಟಲ್ಲಿ ಹೋಗ್ಬೋದಾಗಿತ್ ಇವಾಗ ನೋಡಿದರೆ ಸ್ವಲ್ಪ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಪೆಟ್ರೋಲ್ ಹೋಗುತ್ತೆ ಅದ್ರಾಗೆ ಗಾಡಿ ಹಳೆದಾಯ್ತಂದ್ರೆ ಮೈಲೇಜ್ ಕೊಡೋಲ್ಲ ಮೈಲೇಜ್ ಕೊಡಲಿಲ್ಲಂತಂದ್ರೆ ಮತ್ತೆ ಜಾಸ್ತಿ ಪೆಟ್ರೋಲ್ ಹಾಕಿಸ್ಬೇಕು ಪೆಟ್ರೋಲ್ ಹಾಕ್ಸಿ ಹಾಕ್ಸಿ ಸಾಕು ಸಾಕಾಗುತ್ತೆ ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಅಂತಂದರೆ ಇವ್ರು ಫ್ಯೂಲ್ ರೇಟ್ ಜಾಸ್ತಿ ಮಾಡಿದಾರಲ್ವ ಅವಾಗಿಂದ ಸ್ವಲ್ಪ ಪೊಲ್ಯೂಷನ್ ಕಂಟ್ರೋಲಿಗೆ ಬಂದೈತೆ ಆ್ಯಕ್ಚುಲಿ ಅದೇ ಟೈಪಲ್ಲೆ ಮತ್ಯಾವ ಕಂಟ್ರೋಲಿಗೆ ಬಂದೈತಿ ಅಂತ ಇನ್ ಕೇಸ್ ಏನಾದ್ರೂ ಮತ್ತೆ ಕಡಿಮೆ ಮಾಡಿದರೆ ಇನ್ ಕೇಸು ಮತ್ತೆ ಔಟ್ ಆಫ್ ಕಂಟ್ರೋಲಾಗ್ಬಿಡತ್ತೆ ಏಕಂತಂದ್ರೆ ಇವಾಗ ಫ್ಯೂಲ್ ರೇಟ್ ಜಾಸ್ತಿ ಆಗಿದೆ ಆಗಿದೆ ಗಾಡಿ ರೇಟ್ ಜಾಸ್ತಿ ಆಗತೈತೆ ಸೊ ಇವಾಗ ಬೈಕ್ ರೈಡರ್ಸು ಕಡಿಮೆ ಆಗಿದ್ದಾರೆ ಎಲ್ಲರೂ ಹೋದ್ರೆ ಬಲ್ಕಲ್ಲಿ ಹೋಗ್ತಾರೆ ಒಮ್ಮೆ ಕಾರು ಟೆಂಪೋ ಬಸ್ಸು ಟ್ರೇನು ಇಂಥದ್ರಲ್ಲಿ ಹೋಕ್ಕತ್ತಿದಾರ ಇನ್ ಕೇಸ್ ಏನಾದ್ರೂ ಫಸ್ಟ್ ಇದ್ದಂಗೆ ಪೆಟ್ರೋಲ್ ರೇಟ್ ಏನಾದ್ರೂ ಕಮ್ಮಿ ಆಗಿ ಅದೇ ಟೈಪ್ ಇತ್ತಂತಂದರೆ ಇವರೆಲ್ಲ ಅವ್ರ ಓನ್ ಓನ್ ವೈಕಲ್ಲು ಒಬ್ಬರು ಒಂದು ಬೈಕಲ್ಲೋಗ್ತಿದ್ದರು ಇವಾಗ ನೋಡಿದರೆ ಇಬ್ಬರು ಸೇರಿಸಿ ಒಂದು ಬೈಕಲ್ಲಿ ಹೊಂಟಾರ ಅವು ಮೊದಲು ಕಂಫರ್ಟೆಬಲಾಗಿ ರೈಡ್ ಮಾಡ್ತಿದ್ದರು ಇವಾಗೆಲ್ಲ ರೈಡ್ ಮಾಡ್ತಿಲ್ಲ ಕಂಫರ್ಟೆಬಲಾಗಿ ಇವಾಗ ಸ್ವಲ್ಪ ರೊಕ್ಕದ್ದು ಚಿಂತೆ ಮಾಡ್ತಾರೆ ಪ್ಲಸ್ ಹಾಗೇ ಪೊಲ್ಯೂಷನ್ ಆಗತೈತಿ ಇಲ್ಲ ಮಾಲಿನ್ಯ ಹೆಂಗೈತೆ ಫುಲ್ ಏರ್ ಪೊಲ್ಯೂಷನಲ್ಲವ ಜಗ್ಗಿ ಆಗ್ತೈತಲ ಸೊ ಮತ್ತು ಮೊದ್ಲೆಲ್ಲ ಇವಾಗ ಗಾಡಿಗಳೆಲ್ಲ ಫುಲ್ ಹೊಗೆ ಬಿಡೋಂಥ ಗಾಡಿಗಳಿರ್ತಿದ್ದವು ಏಕಂದ್ರೆ ಪೆಟ್ರೋಲ್ ಕ್ ಸರಿಯಾಗಿ ಬರ್ತಿದ್ದಿಲ್ಲ ಫಸ್ಟಿಗೆ ಇವಾಗ ಇವಾಗ ಸರಿಯಾಗಿ ಬರ್ತಿದೆ ಪೆಟ್ರೋಲು ಅವು ಹಳೆ ಗಾಡಿಗಳೆಲ್ಲ ತೆಗ್ದಾಕ್ಯಾರೆ ಮತ್ತು ಒಟ್ಟು ಹೇಳ್ಬೇಕಂತಂದ್ರೆ ಇವಾಗ ರೊಕ್ಕ ಜಾಸ್ತಿ ಮಾಡ್ಯಾರೆ ಮಾಡ್ಯಾರೆ ಏನಿಲ್ಲ ಅರಾಮ ಎಲ್ಲರೂ ಪೊಲ್ಯೂಷನ್ ಅಂತು ಭಾಳ ಕಂಟ್ರೋಲ್ ಆಗೈತಿ ಪೆಟ್ರೋಲ್ ರೇಟ್ ಬಟ್ ಜಾಸ್ತಿ ಮಾಡ್ಬಾರ್ದಾಗಿತ್ತು ಏಕಂದ್ರೆ ಎಲ್ಲಿ ಹೋಗೋದಾಗಲ್ಲ ಬಿಡೋದಾಗಲ್ಲ ಏನಿಲ್ಲ ಬರೀ ಇವಾಗ ರೊಕ್ಕದ್ದೇ ನೋಡೋದು ಸುಮ್ನೆ ಕುಂದರ್ಬೇಕಾಗುತ್ತೆ ಇನ್ ಕೇಸ್ ರೊಕ್ಕ ಇದ್ದರೆ ಎಲ್ಲಿ ಬೇಕಲ್ಲಿ ಹೋಬೋದು ಬರೀ ಪೆಟ್ರೋಲಿಗೆ ನಾವು ಇರೋ ಬರೋ ರೊಕ್ಕ ಎಲ್ಲ ಹಾಕಿದ್ರೆ ಅಲ್ಲಿ ಹೋದ ಮೇಲೆ ಎಂಜಾಯ್ಮೆಂಟ್ ಮಾಡೋಕ್ಕೆ ಅಲ್ಲಿ ಏನಾದ್ರೂ ತೊಗೊಬೇಕಂದರೆ ತಿನ್ನಬೇಕಂದ್ರೆ ಅಷ್ಟೆಲ್ಲ ಮನ್ಸು ಬರ್ತಿರೋಲ್ಲ ಏಕಂತಂದ್ರೆ ಪೆಟ್ರೋಲ್ ಹಾಕ್ಸಿವಲ್ಲಪ್ಪ ಮತ್ತು ಇನ್ ಕೇಸ್ ಪೆಟ್ರೋಲಿಗೆ ಕಡಿಮೆ ಬಿದ್ದರೆ ಗಾಡಿ ಇಲ್ಲೇ ಬಿಟ್ಟೋಬೇಕಾಗತ್ತ ಇದೊಂದು ಯೋಚನೆ ನಮ್ಮ ತಲೆಗೆ ಕುಂತು ಬಿಡ್ತದ ಇಲ್ಲಿ ನಮ್ಮ ಫ್ರೆಂಡ್ ಒಬ್ಬಾತ ಅಜಯ್ ಅಂತಿದ್ದಾನೆ ಆತ ನೋಡಿದರೆ ಭಾಳ ರೈಡಿಗೆ ಹೋಗ್ತಿರ್ತಾನ್ ಅವಾಗವಾಗ ಆತ ಯೂಶ್ವಲಿ ಎನ್ ಎಚ್ ಟೂ ಅಂಡ್ರೆಡ್ ಅಂದ್ರೆ ಅವ್ನಿಗೆ ಭಾಳ ಇಷ್ಟ ಅದು ನೋಡಿದರೆ ಮೈಲೇಜ್ ಬರೀ ತರ್ಟಿ ಕೊಡ್ತೈತಿ ಮೊದಲೆಲ್ಲ ಭಾಳ ದೂರ ದೂರೆಲ್ಲ ಹೋಗ್ ಬಂದಾನೆ ಅದ್ರ ಮೇಲೆ ಇವಾಗ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಆಗಿದೆ ಎಲ್ಲಿ ಹೋಗವಲ್ಲ ಒಟ್ಟು ಸುಮ್ಮನೆ ಇವಾಗ ಹೆಂಗಾ ಕಾಲು ಮುರಿದ ತಕ್ಷಣ ಮನೆಗೆ ಕುಂದುರ್ತಾರಲ್ವ ಆ ಟೈಪ್ ಪೆಟ್ರೋಲ್ ರೇಟ್ ಜಾಸ್ತಿ ಆದ ತಕ್ಷಣ ಅವ್ನು ಸುಮ್ಮನೆ ಮನೆಗೆ ಕುಂತು ಬಿಟ್ಟಾನ ಯದಕ್ಕೆ ಹೋಗಲ್ಪ ಅಂತ ಕೇಳಿದ್ರೆ ಅವ ಏನು ಹೇಳ್ತಾನಂದ್ರ್ ಹೋಗೋ ಯಪ್ಪ ಪೆಟ್ರೋಲ್ ನೋಡಲ್ಲಿ ರೇಟ್ ಅದು ರೇಟ ನೂರು ರೂಪಾಯಿ ಮಾಡಾರೆ ಎಲ್ಲ ಮೊದ್ಲ್ ಎಂಬತ್ತು ರೂಪಾಯಿ ಇತ್ತು ಎಲ್ಲಿ ಬೇಕಲ್ಲಿ ಹೋಗ್ತಿದ್ವಿ ಈಗ ನೋಡಿದ್ರೆ ಎಲ್ಲಿ ಹೋಬೋಕ್ ಹೇಳ್ ಮನ್ಸು ಬರೋಲ್ಲ ಏನಿಲ್ಲ ಸುಮ್ಮನೆ ಇಲ್ಲಿ ಹೋಗ್ ಇಲ್ಲಿ ಇನ್ ಕೇಸ್ ಪೆಟ್ರೋಲ್ ಹಾಕ್ಸ್ಕ್ಯಂಡ್ ಹೋದ್ರು ಅಲ್ಲಿ ಮುಂದೋಗಿ ಏನು ಮಾಡೋದ್ ರೊಕ್ಕ ಇಲ್ಲ ಸುಮ್ನೆ ಟೈಮ್ ವೇಸ್ಟ್ ಅಂದು ಅಂತಾನೆ ಆತನೂ ಹೀಗೆಲ್ಲ ಇರ್ತೈತಿ